ನಾವು ನಾವು ನಮ್ಮ ಪ್ರದೇಶ ತುಳುನಾಡು ಆಗಿರುವುದರಿಂದ ನಾವು ಇಲ್ಲಿ ದೈವಾರಾಧನೆಗೆ ಹೆಚ್ಚು ಮಹತ್ವವನ್ನು ನೀಡ್ತೇವೆ ಮತ್ತು ದೈವಾರಾಧನೆಯಲ್ಲಿ ತುಂಬ ಆಸಕ್ತಿಯಿಂದ ವಹಿಸಿ ದೈವಾರಾಧನೆ ಹಬ್ಬವ ಹಬ್ಬವಾಗಿ ಆಚರಿಸ್ತೇವೆ ಇಲ್ಲಿ ತುಳುನಾಡು ಎಂದರೆ ಇಲ್ಲಿ ಯಕ್ಷಗಾನ ಕಂಬಳ ಮತ್ತು ನೇಮ ಕೋಲ ದರ್ಶನ ಇದಕ್ಕೆ ತುಂಬ ಮಹತ್ವವನ್ನು ಹೊಂದಿದೆ ಆದರೆ ಇಂದು ನಾವು ತುಳುನಾಡಿನವರು ದೈವ ದೈವ ಕೋಲ ಕಂಬಳ ಇದಕ್ಕೆ ಉತ್ತಮ ರೀತಿಯಾದಂತಹ ಮಹತ್ವವನ್ನು ನೀಡುತ್ತೇವೆ ದೈವಾರಾಧನೆ ಅಂದರೆ ತುಳುನಾಡಿನಲ್ಲಿ ಹಬ್ಬದ ರೀತಿ ರೀತಿಯಲ್ಲಿ ಆಚರಿಸ್ತೇವೆ ಪಮ್ಮದ ಪಮ್ಮರ ಸಮುದಾಯದವರು ದೈವಗಳ ವೇಷವನ್ನು ಧರಿಸಿ ಭಕ್ತರಿಗಾಗಿ ನುಡಿಯನ್ನು ಕೊಡುವಂಥ ಸೇವೆ ಇದು ತುಳುನಾಡಿನಲ್ಲಿ ಮಾತ್ರ ನಡೆಯುತ್ತಿದ್ದು ಇದು ತುಳುನಾಡಿನ ದೊಡ್ಡ ಅತಿ ದೊಡ್ಡ ನಂಬಿಕೆ ಆಗಿದೆ ಇದರಲ್ಲಿ ಸಾವಿರಾರು ದೈವಗಳು ದೈವ ಒಂದೊಂದು ದೇವರ ಅಂಶವಾಗಿ ಭೂಮಿಲಿ ಜನಿಸಿದರೆಂದು ಒಂದೊಂದು ಕಥೆ ಇದೆ ಈಶ್ವರ ಮಹಾವಿಷ್ಣುಗಳೆಲ್ಲ ಈ ದೈವಗಳ ತಂದೆಯೆಂದು ಹೇಳ್ತಾರೆ ವಿಷ್ಣು ದೇವರು ಹಾಗೂ ಈಶ್ವರ ದೇವರ ಮಕ್ಕಳೆಂದು ದೈವಗಳನ್ನು ಕರೆಯುತ್ತಾರೆ ಹಾಗೂ ಒಂದೊಂದು ದೈವಕ್ಕೂ ಒಂದೊಂದು ವೈಶಿಷ್ಟ್ಯತೆ ಮತ್ತು ಒಂದೊಂದು ಹೆಸರುಗಳಿವೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಮನೆಗೆ ಈ ತುಳುನಾಡಿನಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಜಾಗದ ದೈವಗಳೆಂದು ಆರಾಧಿಸುತ್ತಾರೆ ದೈವಾರಾಧನೆಯು ಉತ್ತಮ ಭಕ್ತಿ ಮತ್ತು ಭಾವದಿಂದ ಎಲ್ಲರೂ ಆಚರಿಸ್ತಾರೆ ದೈವಗಳು ಕೊಡುವಂತಹ ನುಡಿಗೆ ಭಕ್ತರೆಲ್ಲ ತಲೆ ಬಾಗುತ್ತಾರೆ ಈ ದೈವಗಳು ದೈವಾರಾಧನೆ ಎಂದರೆ ತುಳುನಾಡಿನ ಅತಿ ಶೇಷ್ಠವಾದ ಕಲೆಯಾಗಿದ್ದು ಮತ್ತು ಇಲ್ಲಿಯ ಬ ಜನರು ಆಚರಿಸ್ತಾರೆ ಉತ್ತಮ ರೀತಿಯಲ್ಲಿ ದೈವಾರಾಧನೆಯನ್ನು ಜನರು ಆಚರಿಸ್ತಾರೆ ಮತ್ತು ಅದರ ಬಗ್ಗೆ ತುಂಬ ಭಕ್ತಿಯಿಂದ ಆಚರಿಸುತ್ತಾರೆ ತುಳುನಾಡಿನ ದೈವಾರಾಧನೆಯು ಮೂರು ಸಮುದಾಯದವರು ದೈವಗೆ ಆರಾಧನೆಯನ್ನು ಮುಖಕ್ಕೆ ಹಚ್ಚಿ ದೈವದ ಪ್ರತಿಬಿಂಬವನ್ನು ಇಟ್ಟುಕೊಂಡು ಭಕ್ತ ದೈವವನ್ನು ಆವೇಶವಾಗಿ ಭರಿಸಿಕೊಂಡು ಭಕ್ತರಿಗೆ ದೈವದ ಮೂಲಕ ನುಡಿಯನ್ನು ನೀಡುತ್ತಾರೆ ಇದು ದೈವಾರಾಧನೆ ಉತ್ತಮವಾದ ಒಂದು ಕಲೆಯಾಗಿದೆ ಮತ್ತು ಯಕ್ಷಗಾನವು ತುಳುನಾಡಿನ ಗಂಡು ಕಲೆಯಾಗಿದ್ದು ಯಕ್ಷಗಾನವು ಒಂದು ದಂತಕತೆ ಹಾಗೂ ಧಾರ್ಮಿಕ ಕಥೆಗಳನ್ನು ಸೂಚಿಸುತ್ತದೆ ಮತ್ತು ಇದರಲ್ಲಿ ಅದರದ್ದೇ ಆದ ನರ್ತನ ಮತ್ತು ಎಲ್ಲ ಬಗೆಯ ಸ್ಟೆಪ್ಪುಗಳು ಯಕ್ಷಗಾನದಲ್ಲಿ ಇರ್ತದೆ ಅದರಲ್ಲಿ ಭಾಗವತಿಕೆ ಮಾಡಲಿಕ್ಕೆ ಮತ್ತು ತಾಳ ಮದ್ದಳೆಗಳನ್ನು ಬೊಟ್ಲಿಕ್ಕೆಲ್ಲ ಜನ ಇರ್ತಾರೆ ಹಾಗೂ ಯಕ್ಷಗಾನ ಸ್ಟಾ ಮೊದಲು ಸ್ಟಾರ್ಟ್ ಮಾಡುವ ಮೊದಲು ಚೌಕಿ ಪೂಜೆ ಅಂತ ನಡೆಸ್ತಾರೆ ಮೊದಲಿಗೆ ಗಣಪತಿ ದೇವರನ್ನು ಆರಾಧಿಸಿ ಆನಂತರ ಯಕ್ಷಗಾನವು ಬಾಲ ಗೋಪಾಲರಿಂದ ಪ್ರಾರಂಭವಾಗಿ ಮತ್ತು ಒಂದು ಕಥೆಯನ್ನು ಸೂಚಿಸುತ್ತದೆ ಮತ್ತು ಇದರಲ್ಲಿ ಹಾಸ್ಯಗಳೆಲ್ಲ ಕಂಡು ಬರುತ್ತದೆ ಹಾಗೂ ಕಂಬಳ ಕಂಬಳವು ಉತ್ತಮ ರೀತಿಯಾಗಿದ್ದು ತುಳುನಾಡಿನಲ್ಲಿ ಹಬ್ಬವಾಗಿ ಆಚರಿಸ್ತಾರೆ ಇದರಲ್ಲಿ ಕೋಣಗಳನ್ನು ಓಡಿಸುವಂಥ ಕ್ರಮಗಳೆಲ್ಲ ಮಾಡ್ತಾರೆ ಹಾಗೂ ಇನ್ನೂ ಹಬ್ಬ ಪ್ರ ನಮ್ಮ ಪ್ರ ಧಾರ್ಮಿಕ ಪ್ರದೆ ಧಾರ್ಮಿಕವಾಗಿ ಎಲ್ಲ ಹಬ್ಬವನ್ನು ನಾವು ಆಚರಿಸ್ತೇವೆ ಚೌತಿ ಹಬ್ಬದಂದು ನಾವು ದೇವರಿಗೆ ಕಡುಬುಗಳನ್ನು ಮಾಡಿ ಇಡ್ತೇವೆ ಮತ್ತು ಅಷ್ಟಮಿಯಂದು ಹನ್ನೆರಡು ಗಂಟೆ ರಾತ್ರಿ ಹೊತ್ತಿಗೆ ನಾವು ದೇವರಿಗೆ ಮೂಡೆ ಮತ್ತು ಕಡುಬು ಮತ್ತು ಹಾಲುಗಳನ್ನು ಮಾಡಿ ಇಡ್ತೇವೆ ದಸರಾದಂದು ನಾವು ಶಾರದೆಯನ್ನು ಪೂಜಿಸ್ತೇವೆ ಮತ್ತು ಚೌತಿಯನ್ನು ಮ ಶುದ್ಧ ಆವೆ ಮಣ್ಣಿನಿಂದ ತಯಾರಿಸಿದ ಗಣಪತಿಯನ್ನು ಮಾಡಿ ನಾವು ಅದನ್ನು ಪೂಜಿಸಿ ನೀರಿಗೆ ವಿಸರ್ಜಿಸುತ್ತೇವೆ ಅದರಲ್ಲೂ ಪ್ರಾಮುಖ್ಯ ಪಡೆದಂಥದ್ದು ನಮ್ಮದು ದೈವಾರಾಧನೆ ದೈರಾ ದೈವಾರಾಧನೆಯು ನಮಗೆ ಹಬ್ಬದಲ್ಲಿ ತುಳುನಾಡಿನಲ್ಲಿ ಹಬ್ಬ ಎಂದರೆ ಅದು ದೈವಾರಾಧನೆ ದೈವರಾಧನೆಯು ಅಲ್ಲಿ ಮಾಯವಾದ ದೈವ ಮತ್ತು ಸೃಷ್ಟಿಯಾದ ದೈವ ಅಂತ ತುಂಬ ದೈವ ಉಂಟು ಮಾಯವಾದಂಥ ಕಾಯ ಬುಡ್ದು ಮಾಯ ಸೇರ್ದಿನ ದೈವ ಅಂತ ಹೇಳ್ತಾರೆ ಅದು ಕಲ್ಲುಟ್ಟಿ ಪಂಜುರ್ಲಿ ಮತ್ತು ಕಲ್ಕುಡ ಕೊರಗಜ್ಜ ಇದೆಲ್ಲಾ ಮಾಯ ಮಾಯ ಸೇರಿದ ದೈವ ಹಾಗೂ ದೇವರ ಸೃಷ್ಟಿಯಿಂದ ಜುಮಾದಿ ಭಂಟ ಅದೆಲ್ಲಾ ದೇವರ ಸೃಷ್ಟಿಯಿಂದ ಬಂದಂಥ ದೈವ ಹೀಗೆ ತುಂಬ ಹಲವಾರು ದೈವಗಳು ಇಲ್ಲಿ ನೆಲೆಸಿವೆ ನಾವು ಅದನ್ನು ಉತ್ತಮವಾಗಿ ಆಚರಿಸುತ್ತೇವೆ ಭಕ್ತಿ ಪೂರ್ವಕವಾಗಿ ಎಲ್ಲ ಜನರು ಸೇರಿ ಎಲ್ಲ ಧರ್ಮದವರು ಸೇರಿ ಈ ಹಬ್ಬವನ್ನು ಆಚರಿಸುತ್ತೇವೆ ಮತ್ತು ಚೌತಿಯನ್ನು ಸಹ ನಾವು ಎಲ್ಲ ಧರ್ಮದವರು ಒಟ್ಟಾಗಿ ಆವೆ ಮಣ್ಣಿನ ಶುದ್ಧ ಗಣಪತಿಯನ್ನು ಕೈಯಿಂದಲೇ ತಯಾರಿಸಿ ಅದನ್ನು ಉತ್ತಮ ರೀತಿಯಲ್ಲಿ ಪೂಜೆ ಸಾಂಪ್ರದಾಯಕವಾಗಿ ಪೂಜಿಸಿ ಸಾಂಪ್ರದಾಯಕವಾಗಿ ವಿಸರ್ಜಿಸುತ್ತೇವೆ ಹಾಗೂ ನಮ್ಮ ಪ್ರದೇಶದಲ್ಲಿ ಎಲ್ಲ ಹಬ್ಬಗಳನ್ನು ಎಲ್ಲ ಧರ್ಮದವರು ಒಂದುಗೂಡಿ ಉತ್ತಮ ರೀತಿಯಲ್ಲಿ ನಡೆಸುತ್ತೇವೆ